ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ನಾಲ್ಕು ಜನವರಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇಪ್ಪತ್ತ್ಮೂರು ಮೇ ಸಾವಿರದ ಒಂಬೈನೂರ ತೊಂಬತ್ತು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೈದು ಹದಿನಾರು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು